ಭಾರತದಲ್ಲಿ ನನ್ನ ನೆಚ್ಚಿನ ರಾಜ್ಯ ಕರ್ನಾಟಕ ಯಾಕೆಂದರೆ ಕರ್ನಾಟಕದಲ್ಲಿ ವಿವಿಧತೆಯಲಿ ಏಕತೆಯನ್ನು ತೋರಿಸುವಂತ ಹಲವಾರು ಪ್ರದೇಶಗಳಿವೆ ಅದನ್ನು ಸೇರಿಸಿ ಹಲವಾರು ದೇವಸ್ಥಾನಗಳಿವೆ ದೇವಾಲಯಗಳಿವೆ ಮತ್ತೇ ಜೈನ ಬಸದಿಗಳಾಗಿರ್ಬೋದು ಅರಮನೆಗಳಾಗಿರ್ಬೋದು ತುಂಬ ಸುಂದರವಾದ ಪ್ರದೇಶ ಪ್ರದೇಶಗಳಿವೆ ಹಾಗೆ ನನ್ಗೆ ಮೈಸೂರು ಅರಮನೆ ಮತ್ತೆ ಮತ್ತೆ ನೋಡಲಿಕ್ಕೆ ತುಂಬ ಇಷ್ಟ ಯಾಕೆಂದರೆ ಅಲ್ಲಿ ಒಂದು ಸೌಂದರ್ಯ ಅಲ್ಲಿ ಅಕ್ಕಪಕ್ಕದ ಒಂದು ಪ್ರದೇಶಗಳು ಅಥವಾ ಆ ಅರಮನೆಯದ್ದೆ ಒಂದು ಈ ಯಾವ ರೀತಿ ಕಟ್ಟಿದ್ದಾರೆ ಅದಾಗಿರ್ಬೋದು ಅಥವಾ ಶೈಲಿ ಶಿಲ್ಪಿ ಶಿಲ್ಪಕಲೆ ಅದರದ್ದು ಇವೆಲ್ಲ ನನ್ಗೆ ತುಂಬಾ ಇಷ್ಟ ಮೈಸೂರು ಮೈಸೂರನ್ನು ವಿಸಿಟ್ ಮಾಡೋದಂದ್ರೆ ತುಂಬ ಇಷ್ಟ ಹಾಗೇ ಮೈಸೂರಿನ ಅಕ್ಕಪಕ್ಕದಲ್ಲಿರುವ ಕೆಲವು ಜೈನ ಬಸದಿಗಳು ಮತ್ತೆ ಪಾರ್ಕ್ ಮತ್ತೆ ಮೈಸೂರಿನಲ್ಲಿ ಚಾಮುಂಡಿಬೆಟ್ಟ ಆಗಿರ್ಬೋದು ಆ ಬೆಟ್ಟಕ್ಕೆ ತುಂಬ ಜನ ಭಕ್ತಾದಿಗಳು ಹೋಗಿ ಪ್ರಾರ್ಥನೆ ಮಾಡಿ ಅಥವಾ ಕೋರಿಕೆಗಳನ್ನು ಕೋರಿ ಹರಕೆಗಳನ್ನು ಎಲ್ಲ ತೀರಿಸಲಿಕ್ಕೆ ಅಲ್ಲಿ ಹೋಗ್ತಾರೆ ಮತ್ತೆ ನಂದಿಬೆಟ್ಟ ಆಗಿರ್ಬೋದು ಕೆಲವು ದೇವಾಲಯಗಳು ತುಮ್ ಮತ್ತೆ ಕೆಲವು ಐತಿಹಾಸಿಕ ಸ್ಥಳಗಳು ಎಲ್ಲ ತುಂಬ ಒಳ್ಳೆದಾಗಿದೆ ಅಲ್ಲಿಯದ್ದು ಮತ್ತೇ ಅಲ್ಲಿಯ ಕೆಲವು ದೇವಾಲಯಗಳನ್ನು ಕೆತ್ತಿದ ರೀತಿ ಇರ್ಬೋದು ಅಥವಾ ಅದ್ರ ಶಿಲ್ಪಕಲೆ ಇರ್ಬೋದು ಕೆತ್ತನೆ ಇರ್ಬೋದು ಅದರ ಸೌಂದರ್ಯ ಇರ್ಬೋದು ತುಂಬ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ ಹಾಗೆ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಶ್ರವಣ ಶ್ರವಣ ಬೆಳಗೊಳ ಅಲ್ಲಿ ಅಂದರೆ ನಾವು ನಮ್ಮ ಒಂದು ಟೀಮ್ ಆಗಿ ಅಲ್ಲಿ ಹೋ ವಿಸಿಟ್ ಮಾಡ್ಬೋದು ಅಲ್ಲಿ ಹತ್ತೋದಿರ್ಬೋದು ಅಲ್ಲಿಗೆ ಬೆಟ್ಟಕ್ಕೆ ಮತ್ತೆ ಅಲ್ಲಿಯ ಸುತ್ತಮುತ್ತಲಿನ ನಿಸರ್ಗವನ್ನು ನೋಡೋದಿರ್ಬೋದು ಇವೆಲ್ಲ ತುಂಬ ಖುಷಿಕೊಡ್ತದೆ ಹಾಗೆ ಮೈಸೂರ್ಗೆ ಹೋಗ್ಲಿಕ್ಕೆ ತುಂಬ ಇಷ್ಟ ಮೈಸೂರ್ಗೆ ಹೋಗ್ಲಿಕ್ಕೆ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ನಾನು ಬಯಸ್ತೇನೆ